ಈ ಮೊಬೈಲ್ ಫ಼ೋನ್ ಕಂಡು ಹಿಡಿದಿದ್ದೇ ಕಂಡು ಹಿಡಿದಿದ್ದು ಎಷ್ಟೊಂದು ಜನ ದೊಡ್ಡೋರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಮನೆ ಅನ್ನೋದಿಲ್ಲದೆ ಸಂಬಂಧ ಅನ್ನೋದಿಲ್ಲದೆ ಬರೀ ಅವರಾಯಿತು ಆ ಮೊಬೈಲ್ ಆಯಿತು ಅನ್ಕೊಂಡು ಇಪ್ಪತ್ತ್ನಾಲ್ಕು ಗಂಟೆ ನೋಡಿದ್ದೇ ನೋಡಿದ್ದು ಈಗ ಮಕ್ಕಳಿಗೆಲ್ಲಾ ಬೆಳೆಯೋ ಒಂದು ವಯಸ್ಸಲ್ಲಿ ಆಟ ಆಡಬೇಕು ಚೆನ್ನಾಗಿ ಬೇರೆಯವರ ಜೊತೆ ಬೆರೆತು ಮಾತಾಡಬೇಕು ಆಮೆಲೆ ಈ ಥರ ಇಂಡಿಪೆಂಡೆನ್ಸ್ ಡೇ ರಿಪಬ್ಲಿಕ್ ಡೇ ಅಂತ ಬಂದಾಗೆಲ್ಲ ಸ್ಪೀಚುಗಳು ಮಾಡೋಕ್ಕೆಲ್ಲ ಅವಾಗೆಲ್ಲ ಎಷ್ಟು ಚೆನ್ನಾಗೆ ಎಂತುಸಿಯಾಸ್ಟಿಕ್ ಆಗಿ ಇರ್ತಿದ್ರು ಆದರ ಈಗಿನ ಕಾಲದಲ್ಲಿ ಹೆಂಗೆ ಆಗಿದೆ ಮೊಬೈಲ್ ಇರೋದನ್ನು ತೆಗಿತಾರೆ ಮೊಬೈಲಲ್ಲಿ ನೋಡಿದ್ರೇನು ಯೂಟ್ಯೂಬ್ ತೆಗೆದರೇನು ಇನ್ಸ್ಟಗ್ರಾಮ್ ತೆಗೆದ್ರೇನು ಮುಗೀತು ಯಾವ ಓದೂ ಇಲ್ಲ ಎಂಥದೂ ಇಲ್ಲ ಇನ್ನು ದೊಡ್ಡವರ ವಿಷಯಕ್ಕಂತ ಬಂದರೆ ಮನೆಯಲ್ಲಿ ಏನು ನಡೀತಾ ಇದೆ ಯಾರು ಬರ್ತಾರೆ ಏನು ಕೆಲಸ ಆಗ್ತಾ ಇದೆ ಅನ್ನೋದನ್ನೂ ಗಮನ ಇಲ್ಲದೆ ಅಷ್ಟು ಇನ್ವಾಲ್ವ್ ಆಗಿ ಆ ಫ಼ೋನನ್ನು ನೋಡ್ತಾ ಇರ್ತಾರೆ ಇನ್ನು ಈ ಕಾಲೇಜ್ ಹುಡುಗರು ಹುಡುಗಿಯರಂತ ಬಂದರೆ ಮುಗಿದೆ ಹೋಯಿತು ಫ಼ೋನ್ ಇಲ್ಲಾಂದ್ರೆ ಊಟ ಬೇಕಿದ್ರೂ ಇಲ್ಲದಂಗೆ ಇರ್ತಾರೆ ಫ಼ೋನ್ ಇಲ್ಲದೆ ಮಾತ್ರ ಒಂದು ಕ್ಷಣನೂ ಯಾರು ಇರಲ್ಲ